ನನಗೆ ಡ್ರಾ ಮಾಡಲು ಇಷ್ಟವೇ ಇಲ್ಲದ ದಿನಗಳು ಅಂತ ಯಾವುದೂ ಇರಲಿಲ್ಲ ಕೆಲವೊಂದು ದಿನದಲ್ಲಿ ತುಂಬ ಸುಸ್ತಾಗಿದ್ದಾಗ ಏಕಾಗ್ರತೆಯಿಂದ ಕುಳಿತು ಡ್ರಾ ಮಾಡಲಿಕ್ಕೆ ಆಗುವುದಿಲ್ಲ ಅಂತಹ ದಿನಗಳಲ್ಲೆಲ್ಲ ನಾನು ಡ್ರಾ ಮಾಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಇದು ಕಾರಣ ಡ್ರಾ ಮಾಡಲಿಕ್ಕೆ ನನಗೆ ಇಂತಹ ಅವರಿಂದ ಪ್ರೇರಣೆ ಅಥವಾ ಅಂತಹವರಿಂದ ಪ್ರೇರಣೆ ಅಂತ ಯಾವುದೂ ಇರಲಿಲ್ಲ ನಾನು ಸಣ್ಣವಳಿದ್ದಾಗಿಂದಲೂ ಡ್ರಾ ಮಾಡ್ತಾ ಇದ್ದೆ ಈ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲೆಲ್ಲ ಪಾಲ್ಗೊಳ್ತಾ ಇದ್ದೆ ಹಾಗೆ ಸ್ವಲ್ಪ ಮಟ್ಟಿಗೆ ಅದು ಹವ್ಯಾಸವಾಗಿ ಹೋಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವೊಮ್ಮೆ ಅವಕಾಶ ಸಿಗುವುದಿಲ್ಲ ನನಗೆ ಚಿತ್ರ ಬಿಡಿಸುವಂತಹ ಸಮಯ ಕೂಡ ಸಿಗುವುದಿಲ್ಲ ಹಾಗಾಗಿ ಅದು ಅಷ್ಟರ ಮಟ್ಟಿಗೆ ನಾನು ಚಿತ್ರ ಬಿಡಿಸುವ ಮಟ್ಟಕ್ಕೆ ಹೋಗಲಿಲ್ಲ ಆದರೆ ನನ್ನ ದೈನಂದಿನ ಬದುಕಿನಲ್ಲಿ ನಾನು ಡ್ರಾಯಿಂಗನ್ನು ಕೂಡ ಸಹ ನಿರ್ವಹಿಸಬೇಕಾದ್ರೆ ಕೆಲವೊಮ್ಮೆ ನಾವು ನಮ್ಮ ದಿನಚರಿಯನ್ನು ರೂಢಿ ಮಾಡಿಕೊಳ್ಬೇಕಾಗ್ತದೆ ಈಗ ಕೆಲಸಕ್ಕೆ ಹೋಗುವಾಗ ನಾನು ಡ್ರಾಯಿಂಗ್ ಮಾಡ್ತಾ ಕುತ್ಕೊಳ್ಳಿಕ್ಕೆ ಆಗುವುದಿಲ್ಲ ಹಾಗೆ ಕೇವಲ ಕೆಲಸ ಮಾತ್ರ ಇರುವುದಲ್ಲ ಕೆಲವೊಮ್ಮೆ ಮನೆಯಲ್ಗೆ ಹೋದ ನಂತರ ಮನೆ ಕೆಲಸ ಕೂಡ ಇರ್ತದೆ ಹಾಗಾಗಿ ಈ ಡ್ರಾಯಿಂಗನ್ನು ಇದರ ಮಧ್ಯೆ ನಾನು ಹೇಗೆ ನಿರ್ವಹಿಸುವುದು ಅನ್ನೋದೊಂದು ನನಗೆ ಚಿಂತೆ ಆಗಿತ್ತು ಆದರೆ ನಾನೊಂದು ದಿನಚರಿಯನ್ನು ಮಾಡಿಕೊಂಡು ಅದರಂತೆ ದಿನನಿತ್ಯನೂ ನಾನು ನಡೆದುಕೊಂಡಾಗ ಈ ಡ್ರಾಯಿಂಗನ್ನು ಕೂಡ ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತದೆ ಹೇಗೇಂತ ಹೇಳಿದರೆ ಈಗ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಆಫೀಸಿನ ಕೆಲಸದಲ್ಲಿ ಇರ್ತೇವೆ ಅಂತಹ ಸಂದರ್ಭದಲ್ಲಿ ನಮಗೆ ಡ್ರಾಯಿಂಗಿಗೆ ಗಮನ ಕೊಡಲಿಕ್ಕೆ ಆಗುವುದಿಲ್ಲ ನಂತರ ಆಫೀಸ್ನಿಂದ ಮನೆಗೆ ಈ ರೀತಿ ಪ್ರಯಾಣ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಅದು ಮುಗಿದ ಮೇಲೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆಲ್ಲ ಆದಮೇಲೆ ನಾವು ಹೇಗಿದ್ದರೂ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಕುತ್ಕೊಂಡಿರ್ತೀವಿ ಅಂತಹ ಸಮಯವನ್ನು ಟಿ ವಿ ನೋಡಿ ಅಥವಾ ಮೊಬೈಲ್ ನೋಡಿ ವ್ಯರ್ಥ ಮಾಡುವ ಬದಲು ನಾನು ಡ್ರಾಯಿಂಗ್ ಮಾಡಿ ಆ ಸಮಯವನ್ನು ಕಳೀತೀನಿ ಅನ್ನೋ ಯೋಚನೆ ನನಗೆ ಬಂತು ಹೀಗೆ ನಾನು ನನ್ನ ದಿನನಿತ್ಯದ ಬದುಕಿನಲ್ಲಿ ಇತರ ಸಂಗತಿಗಳ ಜೊತೆಗೆ ಡ್ರಾಯಿಂಗನ್ನು ಕೂಡ ನಿರ್ವಹಿಸ್ತಾ ಇದ್ದೇನೆ